ಹಲೋ ಹೇಳಿ ಸರ್ ನಮಸ್ತೆ ಹಾಂ ಸರ್ ನಾವು ಹೂ ಮಾರೋದು ಸರ್ ತಮ್ಗೇನು ಬೇಕು ಸರ್ ಅವು ಇದ್ದಾವೆ ಸರ್ ನಮ್ದು ನಿಮ್ಗೆ ಯಾ ನಿಮ್ಗೆ ಯಾವ ಹೂ ಥರ ಬೇಕು ಸರ್ ಓಕೆ ಸರ್ ನಮ್ಮ ಕಡೆ ಸಂಪಿಗೆ ಹೂ ಇದೆ ಗುಲಾಬಿ ಹೂ ಇದೆ ಮಲ್ಲಿಗೆ ಹೂವು ಸಂಪಿಗೆ ಸೇವಂತಿಗೆ ಮಲ್ಲಿಗೆ ಹೂವು ನೀವು ಏನು ಮೊಳ ತಗೊಂಡರೆ ಅರವತ್ತು ರೂಪಾಯಿ ಬೀಳುತ್ತೆ ಒಂದು ಹೂವಿನ ಹಾರ ತಗೊಂಡರೆ ಆರುನೂರು ರೂಪಾಯಿ ರೇಟ್ ಬೀಳುತ್ತೆ ಸರ್ ದುಂಡು ಮಲ್ಲಿಗೆ ಸರ್ ಎಂಟುನೂರು ಬೀಳುತ್ತೆ ಸರ್ ರೇಟ್ ಅದು ಅದು ಸರಕ್ಕೆ ಎಂಟುನೂರು ಬೀಳುತ್ತೆ ಸರ್ರ ಮ ಮೊಳ ತಗೊಂಡರೆ ತೊಂಬತ್ತು ಬೀಳುತ್ತೆ ಸರ್ರ ಸಾದಾ ಮಲ್ಲಿಗೆ ಹೂ ತಗೊಂಡರೆ ಅರವತ್ತು ರೂಪಾಯಿ ಬೀಳುತ್ತೆ ಸರ್ ಒಂದು ಮೊಳಕ್ಕೆ

ಏ ಫ್ರೆಶ್ಶ್ ಫ್ರೆಶ್ಶ್ ಫ್ರೆಶ್ಶ್ ಹೂ ಫ್ರೆಶ್ ಹೂ ಸರ್ ನಮ್ಮ ಹೂ

ಮಾಡೇವು ಆಯ್ತು ಕೊಡ್ತೀವಿ ಬನ್ನಿ ಸರ್ ಐತೆ ನಿಮ್ಗೆ ಬಿಡಿ ಹೂ ಬೇಕಾ ಐತೆ ಗುಲಾಬಿ ಹೂ ಸರ ಬೇಕಾರೆ ಐತ್ರಿ ಐತ್ರಿ ಐತೆ ಐತೆ ಕೊಡ್ತೀವ್ರಿ ಬಿಡಿ ಹೂನು ಕೊಡ್ತೀವಿ ಹತ್ತು ರೂಪಾಯ್ಗೆ ಕೊಡ್ತೀವಿ ಐವತ್ತು ರೂಪಾಯ್ಗೆ ಕೊಡ್ತೀವಿ ಐತೆ ಸಂಪಿಗೆ ಹೂ ಸಂಪಿಗೆ ಹೂ ಐತೆ ಅದು ಸರನು ಕೂಡ ಐತೆ ಬಿಡಿ ಹೂವ್ನೂ ಐತೆ ಅದು ಅದು ಕೂಡ ಕೊಡ್ತೀವಿ ನಿಮಗೆ ಹಾಂ ನಿಮಗೆ ಯಾವ ಅದೊಂದು ಮೊಳಕ್ಕೆ ನಾಲ್ಕುನೂರಾ ಐವತ್ತು ಬೀಳುತ್ತೆ ಸರ್ ಅದು ಆಯ್ತು ಆಯ್ತು ಮಾಡ್ಸಿ ಕೊಡ್ತಿನಿ ಆಯ್ತು ಎರಡು ಸರ ಮಾಡ್ಸಿ ಕೊಡ್ತೀನಿ ಕೊಡ್ತೀವಿ ಸರ್ ನಾಲ್ಕು ಸರನೂ ಕೊಡ್ತೀವಿ ಸರ್ ಮಾಡಿ ಕೊಡ್ ರೆಡಿ ಮಾಡಿ ತಾಜಾ ಫ್ರೆಶ್ ರೆಡಿ ಮಾಡಿ ಕೊಡ್ತೀವಿ ಸರ್ ಆಯ್ತು ಸರ್ ಫ್ರೆಶ್ ಹೂ ಅಗದಿ ತಾಜಾ ಛಂದಾಗಿ ಅಗದಿ ನೀಟಾಗಿ ಅಲಂಕಾರ ಮಾಡಿ ಕೊಡ್ತೀವಿ ಹೂ ಬನ್ನಿ ಸರ್ ನೀವು ಬಂದು ಹೂ ಮಾಡಿ ಕೊಡ್ತೀವಿ ನಾವು ಸರ್ ಹಾಂ ಇಲ್ಲೆ ಸರ್ ಹ್ಞೂ ಬನ್ನಿ ಸರ್

ಆಯಿತು ಬನ್ನಿ ಸರ್ ಇವಾಗೆ ಅಷ್ಟ್ರ ಒಳಗೆ ನಿಮಗೆ ರೇಟ್ ಒಂದು ರೇಟ್ ಮಾಡಿ ಕಳಿಸೀನಿ ಅಗದಿ ಚೆಂದಾಗಿ ಹೂನ ಮಾರು ಕಟ್ಟಿ ಕೊಡ್ತೀವಿ ಬನ್ನಿ ಸರ್ ಓಕೆ ಓಕೆ ಧನ್ಯವಾದ ತ್ಯಾಂಕ್ ಯು ಸರ್